ಕನ್ನಡ ಭಾಷೆ ಅನ್ನೋದು ಅದ ಅಲ್ಲ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಒಂದು ಈ ಪಂಚ ದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಹಳೇ ಇತಿಹಾಸವನ್ನ ಹೊಂದಿರುವಂಥ ಎರಡು ಭಾಷೆಗಳೊಳಗೆ ಕನ್ನಡಾನು ಒಂದು ಅನ್ನೋದ ಕನ್ನಡಿಗರ ಹೆಮ್ಮೆ ಅಂತ ನನ್ನ ಮಾತು ಈ ಕನ್ನಡದ ಪದ ಪ್ರಯೋಗವನ್ನ ಅಥ್ವಾ ಕನ್ನಡದ ಬಳಕೆಯನ್ನ ನೋಡ್ಕ್ಯಂತಾ ಹೋದಂತೆಲ್ಲ ನಮ್ಮನ್ನ ಅತ್ಯಂತ ಹಿಂದ್ಕ ಭಾಳ ಭಾಳ ಹಿಂದಕ್ಕ ಕರ್ಕಂಡು ಹೋಗುವಂಥಾ ಒಂದು ಕೃತಿ ಯಾವುದು ಅಂದರೆ ಕವಿರಾಜಮಾರ್ಗ ಶ್ರೀ ವಿಜಯನಿಂದ ಬರೆಯಲ್ಪಟ್ಟಿರ್ತಕ್ಕಂಥ ಕವಿರಾಜಮಾರ್ಗ ಅಂತಕ್ಕಂಥದ್ದು ಕವಿರಾಜದ ಒಳಗಾ ಕವಿರಾಜಮಾರ್ಗದೊಳಗ ಬರಿತನಾ ಇದು ಕವಿಗಳನ್ನ ಉದ್ದೇಶಿಸಿ ಆ ಕವಿಗಳಿಗೆ ಮಾರ್ಗದರ್ಶನ ಮಾಡಬಲ್ಲ ಗ್ರಂಥ ಅಂತಂದೇಳಿ ಕವಿರಾಜಮಾರ್ಗದೊಳಗ ಕವಿ ಹೇಳ್ಕ್ಯಂತನ ತನ್ನ ಬಗ್ಗೆ ಹೇಳ್ಬಕು ಅವಾಗ ಕನ್ನಡ ನಾಡಿನ ಹೆಮ್ಮೆಯ ಬಗ್ಗೆ ಹೇಳ್ಬಕಾದರೆ ಒಂದು ಮಾತನ್ನ ಹೇಳ್ತಾನ ಕವಿ ಸುಬಟರ್ಕಳ್ ಕವಿಗಳ್ ಸುಪ್ರಭುಗಳ್ ಚಲುವರ್ಕಳಮ್ ಅಬಿಜನರ್ಕಳ್ ಗುಣಿಗಳ್ ಅಭಿಮಾನಿಗಳ್ ಅತ್ಯುಗ್ರರ್ ಗಂಭೀರ ಚಿತ್ತರ್ ವಿವೇಕಿಗಳ್ ನಾಡವರ್ಘಳ್ ಅಂತ ಕನ್ನಡ ನಾಡಿನಲ್ಲಿರುವ ಜನರರ ಬಗ್ಗೆ ಹೇಳ್ಬಕಾದರೆ ಈ ರೀತಿಯಾದಂಥ ಸಾಲ್ಗಳನ್ನ ಆತ ಬರ್ಕಳ್ತಾನ ಅಲ್ಲಿ ಈ ಸಾಹಿತ್ಯ ಅನ್ನೋದೂ ಮಾನವ ತನ್ನ ಅನುಭವಗಳನ್ನ ಅನಿಸಿಕೆಗಳನ್ನ ಬರದಿಡೋಕೋಸ್ಕರ ಒಂದು ಬಳಸಿಕೊಂಡ ಒಂದು ಛಲೋ ಮಾಧ್ಯಮ ಅಂತ ನಾನು ಹೇಳಬಲ್ಲೆ ಈ ಸಾಹಿತ್ಯದ ಒಂದು ಕವಲಾಗಿ ಒಡಿತದ ಕಾವ್ಯ ಮತ್ತು ಕಲೆಗಳು ಕವಲಾಗಿ ಒಡಿತವ್ ಎರಡು ಆಮೇಲೆ ಈ ಕಲೆಗಳೊಳಗ ಸಂಗೀತ ಆಗಿರ್ಬೋದು ನಾಟಕ ಬಯಲಾಟಗಳು ಭಾವಗೀತೆಗಳು ಜನಪದ ತತ್ವಪದ ದಾಸರ ಪದಗಳು ಅನತಕ್ಕಂಥಾ ಹಿಂಗ್ ಕವಲುಗಳು ಈ ಕಲೆಗಳ ಒಳಗೆ ಹೊಡ್ದ್ರ ಸಾಹಿತ್ಯದೊಳಗ ಹೆಂಗೆ ಆಗ್ತದ ಕಾವ್ಯಗಳು ಕವಿತೆಗಳು ಪ್ರಬಂಧಗಳು ಲಲಿತ ಪ್ರಬಂಧಗಳು ಹೀಗಾ ಈ ಕಡೆ ತನ್ನದ್ದಾದ ಈ ಕಡೆ ಒಂದು ಕವಲು ಒಡಿತದ ಈ ಕಡೆ ಒಂದು ಕವಲು ಒಡಿತದ ಮೇನು ಈ ಒಂದು ಗಿಡಕ್ಕ ಕೆಳಗಿನ ಬಡ್ಡಿ ಎಷ್ಟು ಆಸರೆ ಆಗಿರತ್ತ ಅದರಂಗೆ ಆಸರೆ ಆಗಿರದು ಇವರಿಗೆ ಕನ್ನಡ ಭಾಷೆ ಅದ್ರ ಮ್ಯಾಲೆ ಕವಲು ಒಡ್ದದ್ದು ಸಾಹಿತ್ಯವಾಗಿರ್ಬೋದು ಕಾವ್ಯ ಆಗಿರ್ಬೋದು ಕಲೆಗಳು ಆಗಿರ್ಬೋದು ಈತ ಹೀಗೆ ಮುಂದ್ವರ್ಕಂತಾ ಹೋದಂಥ ಒಂದು ಅಕ್ಷರ ಪರಂಪರೆ ಅಂತ ನಾನು ಇದನ್ನ ಹೇಳ್ಕ್ಯಬಲ್ಲೆ ಈ ಉದಾಹರಣೆ ತಗಂದರೆ ಜನಸಾಮಾನ್ಯರು ತಮ್ಮ ಅನುಭವಗಳನ್ನ ತಮ್ಮ ಅನಿಸಿಕೆಗಳನ್ನ ಬರೆದು ಇಡಕಪ್ಪಾ ಹಾಡ್ಲಿಕ್ಕೆ ಪ್ರಾರಂಭ ಮಾಡಿದರು ಅದು ಬರೆದಿಟ್ಟ ಸಾಹಿತ್ಯ ಅಲ್ಲಾ ಅದು ಮೌಖಿಕ ಸಾಹಿತ್ಯ ಮುಖದಿಂದ ಮುಖಕ್ಕ ಬಾಯಿಂದ ಬಾಯಿಗೆ ಬಂದ ಸಾಹಿತ್ಯ ಜನಪದ ಸಾಹಿತ್ಯ ಆತು ಈ ಜನಪದ ಸಾಹಿತ್ಯ ಹಿಂಗೆ ಹುಟಿಕ್ಯಂತು ಈ ಜನಪದ ಅಂದ್ರ ಏನಂದ್ರ ಇದು ಜನಪದ ಅನ್ನೋದು ಸಂಸ್ಕೃತದ ಶಬ್ದ ಜನ ಅಂದ್ರ ಮಂದಿ ಪದ ಅಂದ್ರ ಕಾಲ ಒಂದಿಷ್ಟು ಮಂದಿ ಎಲ್ಲಿ ಕಾಲೂರಿ ನಿಂತರೂ ಆ ಕಾಲೂರಿ ನಿಂತಂಥಾ ಪ್ರದೇಶದೊಳಗೆ ಏನು ಒಂದು ಬೆಳಿತಲ್ಲ ಆ ಸಂಸ್ಕೃತಿ ಅದು ಜನಪದ ಆಗಿ ಬೆಳೀತು ಅನ್ನೋದು ಈ ಜನಪದದ ಹಿನ್ನೋಟ ಅಥವಾ ಹಿನ್ನೆಲೆ ಅಂತ ಹೇಳಬಲ್ಲೆ ಮುಂದ್ವರೆದ ಈ ಜನಸಾಮಾನ್ಯರು ತಮ್ಮ ಈ ಏನೂ ಆತ್ಮತೃಪ್ತಿಗೆ ಆಗಿರ್ಬೋದು ತಮ್ಮ ಮನ ಸಂತೋಷಕ್ಕೋಸ್ಕರ ಒಂದನ್ನ ಮುಂದ್ವರ್ಸ್ಕೊಂಡು ಸಾಹಿತ್ಯ ಪರಂಪರೆ ಆಗಿರ್ಬೋದು ಕಲೆ ಪರಂಪರೆ ಆಗಿರ್ಬೋದು ಇವ್ಗಳನ್ನ ಮುಂದ್ವರ್ಶ್ಕಂಡು ಹೋದರು ಅನ್ನೋದು ಅವುಗಳು ಆದ್ಮೇಲೆ ಈ ಗ್ರಾಮೀಣ ಪ್ರದೇಶಕ್ಕೆ ಬಂದ್ರು ನಮ್ಮ ಪ್ರದೇಶದೊಳಗೆಲ್ಲ ಬಂದ್ರು ಈ ಬೈಲಾಟ ಅನ್ನೋದು ಇರ್ಬೋದು ಆಮೇಲೆ ನಾಟಕಗಳು ಅನ್ನೋದು ಇರ್ಬೋದು ಭಾವಗೀತೆಗಳು ಜನಪದಗಳು ತತ್ವ ಪದಗಳು ದಾಸರ ಪದಗಳು ಇನ್ನು ಅತೀ ಗ್ರಾಮ್ಯರಿಂದ ಹುಟ್ಟಿ ಬೆಳೆದ ಕಲೆ ಅಂದ್ರ ಇದು ಭಜನ ಪದ ಭಜನಾ ಕಲೆ ಅಂತ ಕರಿತಾರೆ ಈ ಬಯಲಾಟದೊಳಗೆ ಅಂತ್ಯಂತ ಭಾಳ ಕಷ್ಟದ ಸಂಭಾಷಣೆಗಳು ಕಷ್ಟದ ಮಾತುಗಳು ಇರ್ತವು ಆ ಮಾತುಗಳು ಬಹಳ ನಾಲಿಗೆಯನ್ನ ಹೊಳಸ್ಲಾರದಂಥಾ ಮಾತಗಳು ಅದ್ರಾಗ ಇರ್ಬೋದು ಅಂಥಾ ಪದ ಪ್ರಯೋಗಗಳೆಲ್ಲ ಈ ಬಯಲಾಟದೊಳಗೆ ಆಗ್ತವ ಈಗೀಗ ಮತ್ತೆ ಮುಂದ್ವರೆದ ಆ ಬೈಲಾಟದ ಒಂದು ಸರಳೀಕೃತ ರೂಪ ಅಥ್ವಾ ಮತ್ತಿಷ್ಟು ಮನೋರಂಜನಾತ್ಮಕವಾಗಿ ತಗಂಬದದು ಯಾವ್ದು ಅಂದ್ರ ನಾಟಕಗಳು ಈಗಿನ ಕಾಲಕ್ಕೆ ಪ್ರಸ್ತುತಗಳ ಆಗ್ಯವು ನಾಟಕಗಳೆಲ್ಲ ಈ ಬೈಲಾಟದ ಸಂಭಾಷಣೆಗಳು ಅತ್ಯಂತ ಗಾಢ ಕ್ಲಿಷ್ಟಕರವಾಗಿರ್ತವು ಹ್ಯಂಗೆ ಅಂದ್ರ ಈ ಗ್ರಾಮ್ನರು ಅಷ್ಟೊಂದು ಏನು ಓದ್ಕ್ಯಂಡು ಇರಂಥಾ ಪರಸ್ಥಿತಿ ಹಿಂದೋರು ಏನಲ್ಲ ಎಲ್ಲ ರೈತ ವರ್ಗದಿಂದ ಸೇರಿದ ಜನಗಳು ನಾವೆಲ್ಲ ಅಂಥದ್ರೊಳಗು ಸಹಿತ ಆ ಸಂಭಾಷಣೆ ಆತ ಮಾತುಗಳಿಗೇನು ಮಾತಗಳನ್ನ ಏನ್ ಹೇಳ್ತರೊ ಬೈಲಾಟದೊಳಗ ಅಂಥಾ ಮಾತುಗಳನ್ನು ನೆನಪಿಡುವಂಥ ಕೌಶಲ್ಯ ಅಥ್ವ ಅಷ್ಟು ಶಕ್ತಿ ಅವರಲ್ಲಿ ಅದ ಅನ್ನೋದು ಒಂದು ಹೆಮ್ಮೆಯ ಮಾತು ಅಂತ ನನಗೆ ಅನ್ನುಸ್ತು ಬೈಲಾಟದ ಸಂಭಾಷಣೆಯನ್ನು ಉದಾಹರ್ಣೆಗೆ ಹೇಳ್ಬೋದು ಅಂದ್ರ ನಿಮಗೆ ಭಲಿರಿ ಅಲ ಈ ಉಧ್ಧಂಡ ಸಭಾ ಮಂಟಪದೆಡೆಗೆ ಗುಡಿ ಗುಡಿಪಂಬ್ರಿಗೆ ಅಂದ್ರ ನಾದಮಮ್ ಜಡಿದು ಧನುರ್ ಭಾಣಗಳಮ್ ಪಿಡಿದು ಶಂಭು ಶರಯ್ ಶಾರ್ಘಿ ಮುಸುಲ ಚಕ್ರ ಡೊಂಕಣೆಗಳೆಂಬ ನಾನಾ ಆಯುಧಗಳ ಪಿಡಿದು ಬಂದಿರುವ ಅತ್ಯುಘ್ರನ ಮುಂದೆ ನಿಂತು ಮಾತನಾಡುವ ಕುಚಲಮತಿ ನೀನು ಧಾರುವ ಕಿಂಕರಾ ನಿನ್ನ ಲಿಪಿಗಳಿಗೆ ನಾವು ಭಯಂಕರ ಇದು ಬೈಲಾಟದ ಒಂದು ಸಂಭಾಷಣೆ ಆ ಕಲೆಯಲ್ಲಿ ನಾನ್ ಇರೋದರಿಂದ ಇದನ್ನಾ ಸ್ವಲ್ಪ ಹೇಳಬಲ್ಲೆ ಅನ್ನೋದು ನನ್ನ ಹೆಮ್ಮೆ ಆಗ್ತಕಂಥದ್ದು ಮುಂದುವರ್ದ ಈ ಜನಪದರು ಈ ಜನಪದರು ಹೆಂಗೆ ಅಂದ್ರ ತಮ್ಮ ಅನುಭವಗಳನ್ನ ಒಂದು ಹೆಣ್ಣು ತನ್ನ ಅನುಭವಗಳನ್ನ ಹೇಳ್ಕ್ಯಂತ ಹೋದಂತೆಲ್ಲಾ ಅವುಗಳನ್ನ ಕಟ್ಟುತ್ತಾ ಹೋದಳು ಈ ಗರತಿ ಹಾಡಾಗಿರ್ಬೋದ ತನ್ನ ಮನಸ್ಸಿನ ವ್ಯಥೆಗಳನ್ನ ಸೂಕ್ಷ್ಮಗಳನ್ನ ಮತ್ತು ಸಂತೋಷಗಳನ್ನ ಕಟ್ಕೊಂತ ಹೋದುದ್ದ ಪರಿಸ್ಥಿತಿ ಇಂದ ಹುಟ್ಕೊಂಡಿದ್ದ ಈ ಜನಪದ ಅನತಕ್ಕಂಥದ್ದು ಉದಾಹರಣೆಗೆ ಹೇಳಿದ್ರ ಊರ ಮುಂದಿನ ಬಾವಿ ಯಾರ ತೋಡಿದರೇನ ಕಾಲು ಜಾರಿದರ ಕೈಲಾಸ ನಾರಿಯ ಮನುವು ಜಾರಿದರ ವನವಾಸ ಇದು ಒಂದು ಜನಪದರ್ದೊಂದು ಒಂದು ಸಾಲ್ಗಳು ಇರ್ಬೋದು ಏನೋ ಅನ್ನುಸ್ತು ಇದನ್ನ ಜನಪದರು ಹಿಂಗೆ ಬಳಸ್ಕೊಂಡ್ರ ಕನ್ನಡ ಭಾಷೆನ ಹಿಂಗೆ ಬಳಿಶ್ಕ್ಯಂಡರು ಇನ್ನು ಕವಿಗಳು ಹೆಂಗೆ ಬಳಿಶ್ಕ್ಯಂಡರು ಅಂದ್ರ ಭಾವಗೀತೆಗಳನ್ನ ತಗೊಬೋದು ಈ ಭಾವಗೀತೆಗಳೊಳಗ ಒಂದು ಕುವೆಂಪು ಅವರ ಭಾವಗೀತೆನ ನಾನು ಒಂದು ಎರಡು ಸಾಲುಗಳನ್ನ ಓ ನನ್ನ ಚೇತನ ಆಗು ನೀ ಅನಿಕೇತನ ಮೂರು ಮತದ ಹೊಟ್ಟ ತೂರಿ ಎಲ್ಯ ತತ್ವಗಳನ್ನ ಮೀರಿ ದಿಗ್ ದಿಗಂತವಾಗಿ ಏರು ಓ ನನ್ನ ಚೇತನ ಆಗು ನೀ ಅನಿಕೇತನ ಅನತಕ್ಕಂಥಾ ಒಂದು ಸಾಲು ಇನ್ನೂ ಬೇಂದ್ರೆ ಸಾಹಿತ್ಯವನ್ನ ತೆಗಂಡ್ರೆ ಅದು ಕ್ಲಿಷ್ಟ ಒಂದು ಕಷ್ಟಕರ ಆಗಿರ್ತಕ್ಕಂಥ ಸಾಹಿತ್ಯ ಅನುಭವಗಳು ಆ ಸಾಹಿತ್ಯ ಹೆಂಗೆ ಅಂದ್ರಾ ಸಾಮಾನ್ಯರಿಗೆ ಅರ್ಥ ಆಗುವಂಥಾ ಪರಿಸ್ಥಿತಿ ಒಳಗೆ ಇರ್ತದ ಪಂಡಿತ್ರಿಗುನು ಅರ್ಥ ಆಗ್ತದ ನಮ್ಮ ಮಾನಸಿಕ ಸ್ತಿತಿಗತಿಗಳು ಹೆಂಗೆ ಇರ್ತದ ಹಂಗೆ ಅದನ್ನ ಅರ್ಥ ಮಾಡಿಕಂತ ಹೋಗ್ಬೋದು ಉದಾಹರ್ಣೆಗೆ ಹೇಳ್ಬೋದು ಅಂದ್ರ ಒಂಧೇ ಬಾರಿ ನನ್ನ ನೋಡಿ ಮಂದ ನೆಗಿ ಹಾಂಗ ಬೀರಿ ಮುಂದ ಮುಂದ ಮುಂದ ಹೋದ ಗೆಳತಿ ಹಿಂದ ನೋಡದ ಗೆಳತಿ ಹಿಂದ ನೋಡದ ಸ್ ಇದನ್ನ ಕನ್ನಡ ಭಾಷೆಯನ್ನ ಬೇಂದ್ರೆ ಅವರು ಹಿಂಗೆ ಬಳಶ್ಕೊಂಡರು ಅಂತಕ್ಕಂಥದ್ದು ಇನ್ನು ಮುಂದ್ವರೆದ ನಾ ಬರ್ದೆ ದಾಸ ಸಾಹಿತ್ಯಕ್ಕ ಈ ದಾಸ ಸಾಹಿತ್ಯ ಒಂದು ಅತ್ಯಂತ ಒಳ್ಳೆಯ ಸಾಹಿತ್ಯ ತಾತ್ವಿಕ ಮತ್ತು ನೈತಿಕ ಅನುಸಂಧಾನಗಳನ್ನ ಹಿನ್ನಲೆಯನ್ನ ಉಳ್ಳಂಥಾ ಸಾಹಿತ್ಯ ಅನತಂತಕ್ಕಂಥದ್ದು ನನ್ನ ಅನಿಸಿಕೆ ಅದ್ರಾಗೆ ದಾಸ ಸಾಹಿತ್ಯದ ಒಳಗಾ ಅನೇಕ ದನ ದಾಸರು ಬರ್ತಾರ ಪುರಂದರದಾಸರು ಬರ್ತಾರ ಕನಕದಾಸರು ಜಗನ್ನಾಥದಾಸರು ಗೋಪಾಲದಾಸರು ಅಂತ ಬರ್ತಾರ ಇದ್ರ ಒಳಗೆ ನಾನು ಒಂದು ಜಗನ್ನಾಥದಾಸ್ರುದು ಒಂದು ಎರಡು ಸಾಲು ಹೇಳ್ತೀನಿ ಅದ್ರೊಳಗ ಬೊಮ್ಮನು ಹೆಮ್ಮಗ ಮೊಮ್ಮ ಮುಡಮ್ಮರಿ ಮೊಮ್ಮಷ ಚಿಮ್ಮ ಸ್ವರಮ್ಮಪ ರಮ್ಮ ಇಮ್ಮರು ಸಮ್ಮೋಹ ನಿಮ್ಮನು ಗಮ್ಮನು ನಮ್ಮೋ ನಮ್ಮಪ ಪರಮ್ಮ ಮಹಿಮ ಎಂತ ಶ್ರೀಮಂತನಂತನು ಶ್ರೀ ಕಾಂತೆಯ ಕಾಂತ ಅನ್ನೋದು ಇದು ಜಗನ್ನಾಥದಾಸರ ಸಾಹಿತ್ಯ ಹಿಂಗೆ ಬರ್ಕಂಡರ ಜಗನ್ನಾಥದಾಸಸರು ಇನ್ನು ತತ್ವ ಪದಗಳ ಹಿನ್ನಲಿಗ ಬಂದ್ರ ಅದ್ರಾಗ ಜಗ್ಗಿ ಮಂದಿ ಬರ್ತಾರ ಈ ಕಡ್ಕೋಳ ಮಡಿವಾಳಪ್ಪ ಆಗಿರ್ಬೋದು ಶಿಶುನಾಳ ಶರೀಫರು ಆಗಿರ್ಬೋದು ಅನೇಕ ಜನ ತತ್ವ ಪದಕಾರರು ಬರ್ತಾರೆ ಈಗ ಈಗಿನ ಕಾಲಕ್ಕು ಪ್ರಸ್ತುತವಾಗಿ ಅನೇಕ ತತ್ವಕ್ಕು ಪದಕಾರರು ಇದ್ದಾರೆ ಅನತಕ್ಕಂಥದ್ದ ಗಮನಿಸಬೇಕಾದದ್ದು ಇದು ಆದ್ಮೇಲೆ ಈ ತತ್ವ ಪದಗಳೊಳಗೆ ಯಾರು ಬರ್ತರ ಈ ಶಿಶುನಾಳ ಶರೀಪರದ್ದು ಒಂದು ತತ್ವ ಪದ ಎಲ್ಲರಂಥವನಲ್ಲ ನನ್ನ ಗಂಡ ಬಲ್ಲಿದನು ಪುಂಡ ಎಲ್ಲರಂತವನಲ್ಲ ನನ ಗಂಡ ಎಲ್ಲರಂತವನಲ್ಲ ಕೇಳಿ ಸೊಲ್ಲು ಸೊಲ್ಲಿಗೆ ಬೈದು ನನ್ನ ಎಲ್ಲಿ ಹೋಗದ ಹಾಂಗ ಮಾಡಿಟ್ಟ ಕಾಲ್ ಮುರಿದು ಬಿಟ್ಟ ಎಲ್ಲರಂಥವನಲ್ಲ ನನ್ನ ಗಂಡ ಎನ್ನೋದ ಇದು ಶಿಶುನಾಳ ಶರೀಫರ ಒಂದು ಸಾಲ್ಗಳು ಇನ್ನು ಮುಂದ್ವರೆದು ಮುಂದ್ವರೆದು ಅತ್ಯಂತ ಗ್ರಾಮ್ಯರ ಕಲೆ ಆಗಿರ್ತಕ್ಕಂಥ ಭಜನ ಪದಕ್ಕ ನಾ ಬರ್ತೀವಿ ಆ ಭಜನ ಪದಗಳೊಳಗೆ ಹೆಂಗೆ ಗೊತ್ತಾ ಇದು ಗ್ರಾಮ್ಯರ ಕಲೆ ಬೆಳಗ ಮುಂಜಾನೆ ಎದ್ದೂ ಬೆಳ್ಳಿ ಚುಕ್ಕಿಯ ಕಂಡು ಶಿವನಿಗೆ ಕೈ ಮುಗಿದು ಶರಣೋ ಎಂದು ಎನ್ನೊದ ಇದು ಭಜನಾ ಪದದ ಸಾಲುಗಳು ಅಂತಕ್ಕಂಥದ್ದ ಇದು ಕನ್ನಡ ಭಾಷೆಯನ್ನ ಕನ್ನಡ ಭಾಷೆ ಅನ್ನದನ್ನಾ ಅನೇಕ ಕವಲುಗಳಿಂದ ಆವರ್ಸಿಕೊಂಡು ಯಾರು ಯಾರು ಹೆಂಗೆ ಹೆಂಗೆ ಬಳಶ್ಕೊನ್ ಅನ್ನೋದ್ರ ಒಂದು ಸಂಕ್ಷಿಪ್ತ ಅಥ್ವಾ ಸಣ್ಣ ಮಾಹಿತಿಯನ್ನ ನಾನು ಇಟ್ಟಿದ್ದೇನೆ